ನಮಸ್ತೆ ನೀವು ನಿಮ್ಮ ಅಡುಗೆಯಲ್ಲಿ ಮೂಲಿಕೆಗಳನ್ನು ಬಳಸುತ್ತೀರಾ ನೀವು ಸಾಮಾನ್ಯವಾಗಿ ಎಂತಹ ಮೂಲಿಕೆಗಳನ್ನು ಬಳಸುತ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ನಾವು ನಿಜ ಹೇಳ್ಬೇಕಂದ್ರೆ ನಮ್ಮ ಮೂಲಿಕೆ ಅಡುಗೆಯಲ್ಲಿ ಹಾಂ ಅಡುಗೆ ಅಂದ್ರೆ ನಾನಾ ಥರದ ಅಡುಗೆ ಮಾಡ್ತೀವಿ ಅದ್ರಗ ಆ ಮೂಲ್ಕೆ ಈ ಮೂಲ್ಕೆ ಅಂತ ಇದು ಮಾಡಂಗಿಲ್ಲ ಯಾಕಂದ್ರ್ ಟೈಮ್ ಹೆಂಗಿರ್ತೈತಿ ಅಂತ ಹೇಳಾಕ್ ಬರಂಗಿಲ್ಲ ಎಲ್ಲೋ ಒಂದು ಕಡೆ ಹೋಗಿರ್ತಿವ್ ಬಂದಿರ್ತೀವಿ ಈ ಥರ ನಾವು ಆ ಮೂಲ್ಕೆ ಈ ಮೂಲ್ಕೆ ಅನ್ನೊಂಗಿಲ್ಲ ಹಾಂ ನಾವು ಹೆಚ್ಚಾಗಿ ಅದನ್ನು ಪಾಲ್ಸೊದು ಇಲ್ಲ ಬಳಸೋದು ಇಲ್ಲ ಆಮೇಲೆ ಯಾವ ಥರ ಬರುತ್ತೋ ಆ ಥರ ನಡ್ಕೊತಾ ಹೋಗ್ತಿವಿ ಆಮೇಲೆ ಹೆಚ್ಚಾಗಿ ಈಗ ಮೂಲಿಕೆಗಳು ಅಂದ್ರೆ ಒಂದು ಏನಪ್ಪ ಇದು ಏನಪ್ಪಾ ಅಂದ್ರೆ ಸಸ್ಯ ಮೂಲಿಕೆಗಳು ಅಂದರೆ ಜವಾರಿ ಪಾರಮ್ ಈ ಥರ ಮೂಲಿಕೆಗಳು ಜವಾರಿ ಒಳಗೆ ಒಂದು ತರಕಾರಿಯ ಮಾ ಪಲ್ಲೆ ತರಕಾರಿದ್ದು ತರಕಾರಿದು ಸಸ್ಯಾಹಾರಿದೂ ಪಲ್ಲೆ ಅಂತ ಏನೋ ಭಾಜಿ ಅಂತಿದೆ ಅದನ್ನು ರೆಡಿ ಮಾಡ್ಬೇಕಂದ್ರೆ ಅಕ ಈಗ ಜವಾರಿ ಅಂತೀವಿ ಪಾರಮ್ ಅಂತೀವಿ ಒಂದು ಬದ್ನೆಕಾಯ್ ಒಳಗೆ ಜವಾರಿ ಬದ್ನೆಕಾಯಿ ಪಾರಮ್ ಬದ್ನೆ ಅಂದರೂ ಏನಪ್ಪ ಟಮಾಟಿ ಒಳಗೆ ಜವಾರಿ ಬ ಟಮಾಟಿ ಪಾರಮ್ ಟಮಣ ಅಂದ್ರೆ ಜವಾರಿ ಟಮಾಟಿ ಸಲ್ಪ್ ರುಚಿ ಕೊಡ್ತವೆ ಪಾರಮ್ ಟಮಾಟಿ ಅಷ್ಟೊಂದು ರುಚಿ ಕೊಡೋದಿಲ್ಲ ಹಾಗಾಗಿ ಈಗ ನಮ್ಮ ಮಂದಿ ಏನ್ಮಾಡ್ತಾರೆ ಜವಾರಿನೇ ಆರಸ್ತಿವಿ ಯಾಕಂದ್ರೆ ಹಳ್ಳಿ ಒಳ ಹಳ್ಳಿಯವರು ಮುಂಜಲೆ ಟಮಾಟಿ ಕಾಯಿ ಪಲ್ಯನೇ ಇರ್ತೈತಿ ಒಂದು ಕಿರಿಕ್ಸಾಲಿ ಸಬ್ಬಸ್ಗೆ ಈ ಥರ ಏನದವಲ್ಲ ಅವೆಲ್ಲ ಜವಾರಿ ಅಂದ್ರೆ ಅದು ಗೊತ್ತಾಗಿಬಿಡ್ತೈತಲ್ಲಿ ಜವಾರಿ ಯಾವುದು ಪಾರಮ್ ಯಾವುದು ಅಂತಂದು ಕಿರಿಕ್ಸಾಲಿ ಮೆಂತೆ ದೊಡ್ಡೆಲೆ ಇದ್ದುವಂದ್ರೆ ಅವು ಜವಾರಿ ಅಂದ್ರೆ ಈ ಥರ ಸಣ್ ಸಣ್ ಎಲೆವು ಇದ್ದುವಂದ್ರೆ ಅವು ಪಾರಮ್ ಈ ಥರದ್ದು ಮೂಲಿಕೆ ಇರ್ತ ಎರಡು ಜ ಎರಡು ನಮೂನಿ ಜಾತಿ ಇರ್ತವೆ ಆ ಜಾತಿ ಇದ್ರ ಒಳಗೆ ನಾವು ಮೂಲಿಕೆಗಳನ್ನು ಇದು ಮಾಡಿಕ್ತೀವಿ ಏನಪ್ಪ ಅಂದ್ರೆ ಅಡ್ಗಿಗಳಿಗೆ ಹೆಚ್ಚಾಗಿ ನಾವು ಬಳಸ್ತೀವಿ ಹಂಗ ಬಳ್ಸೋಂಗಿಲ್ಲ ಅಂತಲೂ ಅನ್ನೊಂಗಿಲ್ಲ ಮೂಲಿಕೆಗಳಂದ್ರೆ ಹೆಚ್ಚಾಗಿ ನಾವು ಜವಾರಿ ಈ ಕಡೆ ನಮ್ಮ ಕಡೆ ಅಂದ್ರೆ ಜವಾರಿ ಹೊಲದ್ದು ಅಲ್ಲಿಂದ ಡೈರೆಕ್ಟ್ ಇದು ಈಗ ಅರ್ಧ ಏನ್ಮಾಡ್ತಾರೆ ಈಗ ಮನೆಯಾಗ ಅಂತ ತೋಟಗಾರಿಕೆ ಮಾಡೋರು ನಿಜ್ವಾಗಿಯೂ ತಮ್ಮ ಕಣ್ಮುಂದನೇ ಬೆಳೆದಂಥ ಇವು ಇರುತ್ತಲ್ಲ ಅವು ಜವಾರಿ ಇರ್ತಾವೆ ಅದು ಬೀಜದ ಬಿತ್ತನೆ ಏನಿರ್ತಾವೆ ಅವು ಎಲ್ಲ ಜವಾರಿದಿರ್ತಾವೆ ಈಗೇನೂ ಹೊರಗ್ ರೈತರೇ ಎಲ್ಲ ಬೆಳಿತಾರೆ ಇಲ್ಲ ಅನ್ನೊಂಗಿಲ್ಲ ಈಗ ಅವು ಒಂಥರ ಏನೋ ಒಂದು ಈಗ ಇವು ಬರ್ತಾವೆ ಪಾರಮ್ ಅಂತ ಬರ್ತಾವೆ ಜವಾ ಜವಾರಿ ಪಾರಮ್ ಒಳಗೆ ಪಾರಮನ್ನು ಬೆಳಿತರೆ ಅಷ್ಟೊಂದು ರುಚಿ ಕೊಡಂಗಿಲ್ಲ ಅವು ನಾವೇನು ಅಂತೀವಿ ಜವಾರಿ ಟಮಾಟಿ ಜವಾರಿ ಸಬ್ಬಸ್ಗೆ ಜವಾರ್ಗಿ ಜವಾರಿ ಏನು ಕಿರಕ್ಸಾಲಿ ರಾಜಗೀರ ಈ ಥರ ಸಸ್ಯಾಹಾರಿಗಳನ್ನು ಇದು ಮಾಡ್ತೀವಿ ಆಮೇಲೆ ಈಗ ಒಂದು ಮಾಂಸಾಹಾರಿ ತಗೊಬೇಕಂದ್ರೂ ನಾಟಿ ಕೋಳಿ ಸಾಕಿದ್ದು ತಿನ್ನೋದು ಬೇರೆ ಆಗತ್ತೆ ಈಗ ಮನೆಯ ಹೊರಗ್ ಅಂಗ್ಡಿ ಒಳಗೆ ಸಿಕ್ಕುವಂಥ ಪಾರಮ್ ಕೋಳಿಯದು ರುಚಿಯೇ ಬೇರೆ ಆಗತ್ತೆ ಒಬ್ಬೊಬ್ರಿಗೆ ನಾಟಿ ಕೋಳಿದು ಇಷ್ಟ ಆಗತ್ತೆ ಒಬೊಬ್ರಿಗೆ ಪಾರಮ್ದು ಇಷ್ಟ ಆಗತ್ತೆ ಈ ಥರ ಅಂದ್ರೆ ಅದರಗೂ ಎರಡು ನಮೂನಿ ಒಂದು ಸಾಕಿದ್ದು ಒಂದು ಹಿಂಗ ಫ್ಯಾಕ್ಟ್ರಿಯಿಂದ ತಂದಂಥ ಮಾಡಿದಂಥ ಚಿಕನ್ ಇರ್ಬೋದು ಎ ಈ ಥರ ಎರಡು ವಿಧ ಇರ್ತಾವೆ ನಾವು ಏನ್ಮಾಡ್ತೀವಪ್ಪ ಅಂದ್ರೆ ನಾವು ಬಳಸ್ತೀವಿ ಒಂದೊಂದು ಟೈಮ್ ಇರೋಂಗಿಲ್ಲ ಜವಾರಿ ಇರ್ಲಿಕ್ಕಂದ್ರೆ ಪಾರಮ್ಗೆ ಕೈ ಒಡ್ಡೋ ಪರಿಸ್ಥಿತಿ ಬರ್ತದೆ ಹಾಗೆ ಐತಿ ಪಾರಮ್ ಸಾ ಇವನ್ನ ತರಕಾರಿನ ತಂದು ಮಾಡೋವಂಥದ್ದು ಇದೂ ಇರ್ತೈತಿ ಹ್ಞೂ ಬಳಸ್ತೀವಿ ಹಾಗಂತ ಏನಿಲ್ಲ ಆದ್ರೂನು ಅದು ಎಳೇದಿರುತ್ತೆ ಚೆನ್ನಾಗಿರುತ್ತ ಮಲ್ನ ಭಾಳ ಇದು ಪಾರಮ್ ಇತ್ತಂದ್ರೆ ಅದು ಮಲ್ದಿದ್ದಿರುತ್ತ ದೊಡ್ಡ ಪೊರೆ ದೊಡ್ಡ ಎಲೆ ಆಗ್ಬಿಡ್ತಂದ್ರೆ ಅದು ರುಚಿ ಹೋಗ್ಬಿಡತ್ತೆ ಎಳೆ ಎಳೆದು ತಂದು ಮಾಡ್ತೀವಲ್ಲ ತರಕಾರಿನ ಬೇಯ್ಸ್ತಿವಲ್ಲ ಅವು ಭಾಳ ಚಂದ ರುಚಿ ಕೊಡತ್ತೆ ಪಲ್ಯ ಅಷ್ಟು ಸ್ವಾದಾಗತ್ತೆ ಭಾಳ ಅಂದ್ರೆ ಭಾಳ ರುಚಿ ಕೊಡತ್ತೆ ಹುಡುಗ್ರೂ ಮಕ್ಕಳು ನಾವು ಏನಾತು ಏನು ಸಲ್ಪ್ ಟೇಶ್ಟ್ ಆಗತ್ತೆ ಪಲ್ಯ ಮಾಡಿದ್ಮ್ಯಾಗ ಅದು ಇನ್ನೂ ಸಲ್ಪ್ ಒಗ್ಗರ್ಣೆ ಗಿಗ್ಗರ್ಣೆ ಹಾಕಿದ್ಮ್ಯಾಗ ಇನ್ನೂ ಚಂದ ಸ್ವಾದ ಬರ್ತದದು ರುಚಿ ಇನ್ನೂ ತಿನ್ಬೇಕು ಅರ್ಧ ವಾಸ್ನೆ ಒಳಗೆ ಅದು ವಾಸ್ನೆ ಬಂದು ಅರ್ಧ ವಾಸ್ನೆ ಒಳ್ಗೆ ಅರ್ಧ ಹೊಟ್ಟಿ ತುಂಬಶ್ಕ್ಯಂಡ್ ಹೋಗಿಬಿಡ್ತೀವಿ ಈ ಥರವೂ ಬರತ್ತೆ ಹೀಗಾಗಿ ಅಂದ್ರೆ ಈಗ ಇದು ಮಾಡ್ತೀವಿ ನಾವು ಆಮೇಲೆ ಅದನ್ನೇ ಬಳಸ್ತೀವಿ ಬಳ್ಸೋಂಗಿಲ್ಲ ಅಂತಲ್ಲ ನೀವು ನಿಮ್ಮ ಈಗ ಯಾರಾಗಲಿ ಅಡ್ಗೆ ಮನೆ ಒಳಗೆ ಒಬೊಬ್ರು ಅಂದಿರ್ದಾರೆ ಅವ್ವ ನಾನು ಜವಾರಿದು ತರ್ತೀವಿ ಅವ್ವ ನಾ ಜವಾರಿನೇ ತಿಂತಿವವ್ವಾ ನಾವು ಜವಾರಿನೇ ಇದು ಮಾಡ್ತೀವವ್ವ ಅಂತನ್ ಇನ್ನೂ ಟ್ಯಾಮ್ ಇರ್ತತಿ ಅವ್ರದು ಯಾರು ನೋಡಕ್ಕೋಗಿರ್ತೀವಿ ನಾವು ಎಲ್ಲಿ ಏನು ಅಂತಂತಂದು ಹ್ಞೂ ನಾವು ಆಟ ಕಡಿಗೆ ಮತ್ತೇನೈತಿ ಈಗ ಜವಾರ್ದು ಅದು ಏನೋ ಒಂದು ಪಲ್ಯ ರುಚಿ ಆಗತ್ತೆ ಒಂದು ತರಕಾರಿ ರುಚಿ ಆಗತ್ತೆ ಈಗ ಬದ್ನೆಕಾಯ್ ನಾ ತೊ ಎಕ್ಸಾಂಪಲ್ ಬದ್ನೆಕಾಯ್ ತಗೊಂಡ್ವಿ ಅಂತ ತಿಳ್ಕೊಳ್ರಿ ಚೌಳಿಕಾಯಿ ತಗೊಂಡ್ವಿ ಅಂದು ತಿಳ್ಕೊಳ್ರಿ ಎಳೇವಿದ್ದವನ್ನ ಮಾಡಿದಂದ್ರೆ ಅದು ಭಾಳ ರುಚಿ ಎಣ್ಗಾಯಿ ಪಲ್ಯ ಅಂತ ಅಂತೀವಿ ತುಂಬಿ ಮಾಡಿದ ಬದ್ನೆಕಾಯ್ನೂ ಅಂತೀವಿ ಅವನ್ನ ಎಳೆಯವು ತಗೊಂಡು ಜವಾರಿ ಬದ್ನಿಕಾಯ್ನಾಗ ಪೂರ ಮುಳ್ಳು ಇದ್ದಿದ್ದು ತಗೊಂಡು ಮಾಡಿದ್ವಿ ಅಂದ್ರೆ ಅದು ಭಾಳ ರುಚಿ ಏ ಭಾಳಂದ್ರ ಭಾಳ ರುಚಿ ಅವಾ ಬಲ್ತಿದ್ದು ದೊಡ್ಡ ದೊಡ್ಡವು ಆವಾಗ ದೊಡ್ಡ ದೊಡ್ಡದು ತಗೋತಿವಂದ್ರ ಅವನ್ನು ಖಾರ ಚಟ್ನಿ ಹೆರಿತೀವಿ ಅದು ಅದೇ ಬೇರೆ ರುಚಿ ಕೊಡತ್ತೆ ಇದೇ ಬೇರೆ ರುಚಿ ಕೊಡತ್ತೆ ಈ ಥರ ಒಂದೊಂದು ಥರ ರುಚಿ ನಾಮೇಗ ಒಂದು ಸ್ ಮಾಂಸಾಹಾರಿ ಆಯ್ತು ಸಸ್ಯಾಹಾರಿ ಆಯ್ತು ಏನೋ ಒಂದು ಅವರವ್ರ್ದು ಅದ್ರದ್ದು ಅದ್ರದೇ ಅಂತ ಒಂದು ವ್ಯಾಲ್ಯೂ ಬೇರೆನೆ ಇರತ್ತೆ ಅದದೇ ಒಂದು ಮಹತ್ವನೇ ಬೇರೆ ಇರತ್ತೆ ಅದನ್ನೇ ಈ ಏನೋ ಹೇಳ್ಕೊತ ಕೂತ್ರೆ ಮತ್ತೆ ಅಡಿಗಿದು ಎಷ್ಟೋ ಹೇಳಿದ್ರೂ ಕಮ್ಮಿಯೇ ಕೆಲಸ ಎಷ್ಟು ಮಾಡಿದ್ರೂ ನೂ ಕಮ್ಮಿಯೇ ಅಡಿಗೆ ಮನೆಯಲ್ಲಿ ಹಂಗೆ ಕೆಲಸ ಇರ್ತವೆ ಇರ್ತವೆ ಇರ್ತವೆ ನಾವು ಮಾಡೋರು ಗಟ್ಟಿ ಇರ್ಬೇಕು ಅಷ್ಟೆ ಅಲ್ಲಿ ಹೆಣ್ಮಕ್ಳು ಆಮೇಲೆ ಮೂಲಿಕೆಗಳಂದ್ರೆ ಮೂಲ ಅಂದ್ರನೇ ಏನಪ್ಪ ಅಂದ್ರೆ ಅದು ಜವಾರಿ ಫಾರಮ್ ಅಂತ ಅಟ ಹೇಳ್ತಿವಿ ಅದರಗು ನಾನಾ ಥರದ್ದು ಇದಿರ್ತಾವೆ ಕೊತ್ತಂಬರಿ ಸಮೇತ ನಾನಾ ಥರದ್ದು ಇದಿರ್ತಾವೆ ಒಂದು ಜವಾರಿ ಒಂದು ಪಾರಮ್ ಎಲೆ ಒಳಗೆ ಗೊತ್ತು ಹಿಡಿತರ ಅದನ್ನು ಚಂದಾಗಿ ಫ್ರೆಶಾಗಿ ಒಬೊಬ್ಬರು ಕಡ್ಡಿನೂ ಸಮೇತ ಹಾಕಿರ್ತಾರೆ ಅದು ಇನ್ನೂ ಸಲ್ಪ್ ರುಚಿ ಕೊಡತ್ತಂತಂದು ಒಬ್ಬೊಬ್ರು ಬರೇ ಬರೇ ಅದ್ರ ತಪ್ಲು ತಪ್ಲು ತಗೊಂಡು ಎಲೆ ಎಲೆ ತಗೊಂಡು ಹಾಕಿರ್ತಾರೆ ಚಟ್ನಿಗೆ ಅಂತಂದು ಅದು ಸ್ವಾದ ಅರಿಯಂಗಿಲ್ಲ ಅಂತ ಅಂತಾರೆ ಅದನ್ನು ಕಡ್ಡಿ ಇರ್ಲಾರ್ದೇನ ತಪ್ಲು ಬರಂಗಿಲ್ಲಲ್ಲ ಕಡ್ಡಿ ಸಮೇತ ತಗೊಬೇಕು ಅದನ್ನು ಅಂದ್ರೆ ಅದು ಸಲ್ಪ್ ಕಡ್ಡಿ ಒಳಗೂ ಅದರದ್ದು ಒಂದು ವಿಶಿಷ್ಟತೆ ಇರತ್ತೆ ಉಳ್ಳಾಗಡ್ಡಿ ಏನು ತಗೊಂಡ್ವಿ ಅಂದ್ರೆ ಅದು ಸಿಪ್ಪಿಲ್ಲಿಂದಲೂ ಫಾಯ್ದೆ ಇರುತ್ತೆ ಆದ್ರೆ ಇದು ಮಾಡಂಗಿಲ್ಲ ಒಂದು ಜವಾರಿ ಪಾರಮು ಇದನ್ನು ನೋಡಿ ಇದು ಮಾಡಿಕೊಬೇಕು ನಾವು ಆಮೇಲ ಇನ್ನೊಂದು ಏನಪ್ಪಾ ಅಂದ್ರೆ ಹಾಂ ಹಾಂ ಏನಾಯಿತು ತರಕಾರಿ ಒಳಗೆ ಜವಾರಿ ಪಾರಮ್ ಈಗೆಲ್ಲವೂ ಒರ್ಜಿನಲ್ಲೇ ಬೇಕಂತಂದ್ರೆ ಎಲ್ಲೂ ಸಿಗಂಗಿಲ್ಲ ಯಾಕಂದ್ರ್ ಸಿಕ್ರೂ ಭಾಳ ಕಮ್ಮಿ ಅದ ಸಿಗೋರಿಗೆ ಸಿಗ್ತೈತೆ ಇಲ್ಲಾಂದ್ರೆ ಒಂದೊಂದು ಟೈಮ್ ಸಿಗಂಗೇ ಇಲ್ಲ ಅವೆಲ್ಲ ಜವಾರಿಯೇ ಬೇಕು ಅದೇ ಬೇಕು ಇದೇ ಬೇಕಂತಂದ್ರ್ ಸಿಗಂಗಿಲ್ಲ ಒಂದೊಂದು ಟೈಮ್ ಈಗ ಸೂಪರ್ ಮಾರ್ಕೆಟು ಅಂಥವು ಇಂಥವು ಎಲ್ಲ ದೊಡ್ಡ ದೊಡ್ಡೋರು ಪ್ಯಾಟಿಗೋದ್ವಿ ಅಂದ್ರೆ ನಾವೇನೈತಿ ಇದ್ದಂಥವು ತಗೊಂಬರೋ ಸುಖ ಐತಿ ಯಾಕಂದ್ರೆ ಒಂದೊಂದು ಟೈಮ್ ಅದೂ ಸಿಗಂಗಿಲ್ಲ ಕೆಲವರಿಗೆ ಹಳ್ಳಿ ಕಡೆ ಅಂತೂ ಎಲ್ಲ ಜವಾರಿಯೇ ಇರತ್ತೆ ಯಾವುದೂ ಪಾರಮ್ ಇರೋಂಗಿಲ್ಲ ಯಾಕೆ ನಾವು ಅನುಭವ ಹೇಳ್ತಿವಿ ಯಾಕಂದ್ರೆ ಅಲ್ಲಿ ಎಲ್ಲ ಎಳೆಯದೇ ಯಾಕಂದ್ರೆ ಅಲ್ಲೇ ತೋಟ ಮಡಿಕ್ಯಂಡಿರ್ತಾರೆ ಅಲ್ಲಿಯದೇ ಕಿತ್ತಿ ಅಲ್ಲಿದೇ ನಮ್ಗೆ ವರ್ಗಾವಣೆ ಮಾಡ್ತಾರ ಅಲ್ಲೇ ನಮಗೆ ಮಾರಿ ಬಿಡ್ತಾರೆ ಅದನ್ನ ನಾವು ತಗೊಳೋರು ಅಲ್ಲೇ ತಗೊಂಬಿಡ್ತೀವಿ ಚೀ ಇನ್ನೊಂದು ಕಡೆ ಹೋಗ್ಬೇಕು ಅನ್ನೊಂಗಿಲ್ಲ ಯಾಕಂದ್ರೆ ಅಲ್ಲೇ ಮನಿಕಂಡನ್ ತೋಟ ಗೀಟ ಎಲ್ಲ ಕಣ್ಣಮುಂದೆ ಬೆಳೆದಿದ್ದೇ ನೋಡಿರ್ತೀವಿ ಎಲ್ಲ ಜವಾರಿಯೇ ಇರ್ತತಿ ಒಂದು ಬದ್ನೆಕಾಯ್ ಒಂದು ಚೌಳಿಕಾಯಿ ಒಂದು ಅವ್ರೆಕಾಯ್ ಒಂದು ಏನೋ ಒಂದು ಎಲ್ಲವೂ ಜವಾರಿಯೇ ಸಿಗತ್ತೆ ಆಮೇಲೆ ತಂದು ತಿಂದ್ಬಿಡುದು ಸುಖ ಅಂತೆ ಆ ಕಡೆ ಅವು ಸುಮ್ನೆ ಅಲ್ಲಿ ಮಟ ಬೇರೆ ಒಂದು ಇನ್ನೊಂದು ಊರಿಗೋಗಿ ತಂದು ಮಾಡ್ಕ್ಯಂಡ್ ತಿನ್ನೊದಕ್ಕಿಂತ ಇದ್ದಂಥದರಾಗ ಸಿಕ್ಕಂಥದರಾಗ ತಿಂದು ಟ್ಯಾಮು ಉಳ್ಸ್ಕೊಳ್ಬೇಕು ಯಾಕಂದ್ರೆ ಟ್ಯಾಮ್ ಹೊಳ್ಳಿ ಬರಂಗಿಲ್ಲ ನಮ್ಗೆ ಅದನ್ನು ನೋಡ್ಬಕಂದ್ರೆ ಈಗ ಅಡಿಗೆ ಒಳಗೆ ಅಂದ್ರೆ ಎಷ್ಟು ಪಲ್ಲೆ ಥರ ನಾನಾ ಥರ ಪಲ್ಲೆ ನಾನಾ ಥರ ಅಡಿಗೆ ಎಲ್ಲ ಮಾಡ್ತೀವಿ ಅದರಗ ಮೂಲಿಕೆಗಳು ಹುಡ್ಕೊಂತ ಕುಂದ್ರಕಾಗಂಗಿಲ್ಲ ಯಾಕಂದ್ರೆ ಎಲ್ಲದಕ್ಕೂ ಒಂದೊಂದು ಥರದ ಮೂಲಿಕೆಗೂ ಒಂದೊಂದು ಥರ ಇದು ಇರತ್ತೆ ಅದರದೊಂದು ಮಹತ್ವ ಇರ್ತೈತಿ ಅದ್ರದೊಂದು ಇತಿಹಾಸ ಇರ್ತೈತಿ ಈಗ ಪಾರಮ್ದು ಒಂಥರ ಇತಿಹಾಸ ಇದ್ರೆ ಜವಾರಿಯಂತೂ ಇತಿಹಾಸ ಅಂತೂ ಎಲ್ಲೂ ಸಿಗೊಂಗಿಲ್ಲ ಯಾಕಂದ್ರೆ ಅಷ್ಟು ಅದರದು ಮಹತ್ವ ಇರ್ತತಿ ಯಾಕಂದ್ರ್ ಜವಾರಿದಂಥ ರುಚಿನೇ ಬೇರೆ ಅದ್ರದು ಟೇಶ್ಟೇ ಬೇರೆ ಅದ್ರದೊಂದು ಸ್ವಾದವೇ ಬೇರೆ ಅದರದು ಉಂಡಂಥ ಇದನ್ನೇ ಬೇರೆ ಅಕ ಏನೂ ಎಫೆಕ್ಟ್ ಇರೋಂಗಿಲ್ಲ ಆದರೂ ಒಂದೊಂದ್ಸಲ ಒಂದೊಂದು ರೋಗಕ್ಕೂ ಒಂದೊಂದು ರೋಗ ರುಜಿನ ಬಂದ್ರೂ ಅದೊಂದು ಏನಪ್ಪ ಅಂದ್ರೆ ರೋಗ ರುಜಿನಕ್ಕೆ ಭಾಳ ಇದು ಇರುತ್ತೆ ಏನಂದ್ರೆ ಒಂದು ಎಫೆಕ್ಟ್ ಇರುತ್ತೆ ಎಫೆಕ್ಟ್ ಅಂದ್ರೆ ಒಂದು ತೊಂದ್ರೆಯೂ ಇರತ್ತೆ ಒಂದು ಸಹಾಯವೂ ಇರುತ್ತೆ ಅದ್ರೊಳಗೆ ಅದನ್ನೆಲ್ಲ ಯೋಚನೆ ಮಾಡಿ ನಾವು ಇದನ್ನು ಮಾಡ್ಬೇಕು ಈ ಥರ ಬರುತ್ತೆ ಈಗ ಮೂಲಿಕೆಗಳಂತೂ ಯಾರಿಗೂ ಈಗೆಲ್ಲ ಮೊದಲಿತ್ತ ಅದರ ಮೂಲಿಕೆ ಇದ್ರೆ ಮೂಲಿಕೆ ಅಂದ್ರ್ ಯಾವ ಗಿಡಮೂಲಿಕೆಗಳು ಇರ್ತಾವೆ ಇರಂಗಿಲ್ಲಂತ ಎಲ್ಲಿ ಅಂತಾರೆ ಎಲ್ಲ ಗಿಡಮೂಲಿಕೆಗಳು ಒಂದೊಂದು ಮೂಲಿಕೆ ಅಂತಂದ್ರೆ ಅದ್ರದೊಂದು ಮೂಲ ಇರತ್ತೆ ಇವು ಎಲ್ಲಿ ಹೆಚ್ಚಾಗಿ ಯಾವ್ದು ಬೆಳಿತಾರ ಎಲ್ಲಿ ಹೆಚ್ಚಾಗಿ ಯಾವುದು ಬೆಳಿತಾರ ಅದನ್ನೆಲ್ಲ ನೋಡ್ಕೊತಿರ್ತರ ಈಗ ನಮ್ಮ ಕಡೆ ನೋಡಿದ್ರೆ ಗೋಧಿ ಅಕ್ಕಿ ಇವನ್ನ ಕಬ್ಬು ಈ ಕಡೆ ಬೆಳಿತೀವಿ ಒಂದು ಕಡೆ ರಾಜಸ್ಥಾನದಾಗ ನೋಡಿದ್ರೆ ಗೋಧಿ ಸಾಸ್ವೆ ಆ ಕಡೆ ಹಿಂಗೆಲ್ಲ ಅದರದೆಲ್ಲ ಒಂಥರ ಮೂಲಿಕೆ ಕಾಶ್ಮೀರದಾಗ ಸೇಬಣ್ಣು ಹೆಚ್ಚಿಗ್ ಸಿಗ್ತಾವೆ ಬೇರೆ ಕಡೆ ಸಿಗನು ಸಿಗ್ತಾವೆ ನಿಲ್ಲ ಅಷ್ಟೊಂದಿರೋಂಗಿಲ್ಲ ಎಲ್ಲವೂ ಒಂದು ಕಡೆ ಒಂದೊಂದು ಗಿಡ ಬೆಳೆಸಿ ತೋಟ ಮಾಡಿ ಇದು ಮಾಡಿಕ್ಯಂಡ್ ಇಟ್ಕೊಂಡಿರ್ತಾರೆ ಹಿಂಗೆ ಆ ಥರ ಒಂದೊಂದು ಥರ ಒಂದೊಂದು ಗಿಡದ ಮೂಲಿಕೆ ಇರ್ತಾವೆ ಆ ಗಿಡದ ಮೂಲಿಕೆ ಜನರಿಗೆ ಔಷಧಿಯೂ ಆಗ್ತವೆ ಆಂ ಅನಾರೋಗ್ಯಕ್ಕೂ ಕಾರಣ ಆಗ್ತಾವೆ ಅನಾರೋಗ್ಯಕ್ಕೆ ಕಾರಣ ಅಂದ್ರೆ ಅವರು ಹೆಚ್ಚಾಗಿ ತಿಂದು ಉಂಡು ಮಾಡಿಕ್ಯಂಡಿರ್ತಾವೆ ಆದರೆ ಏನಾಗೋಂಗಿಲ್ಲ ಎಲ್ಲವೂ ಒಳ್ಳೆದಾಗಲಿ ಆರಾಮಿರಲಿ ಅಂತ ನಾವು ಬಯಸ್ತೀವಿ ಯಾಕಂದ್ರ್ ಸುಮ್ನೆ ಅವ್ರದ್ದು ಹಿಂದೆ ಮುಂದೆ ಮಕ್ಕಳು ಮರಿ ಎಲ್ಲರೂ ಇರ್ತಾರೆ ಯಾರೇನೂ ಇದು ಮಾಡೋಂಗಿಲ್ಲ ಅದು ಚಲೋನೇ ಆದ್ರೆ ಜವಾರಿಯದು ಲಾಭ ಬೇರೆ ಬೇರೆ ಚಂದಿರುತ್ತೆ ಅದರದು ರುಚಿಯೂ ಚಂದಿರುತ್ತೆ ಭಾಳಂದ್ರೆ ಭಾಳ ಟೇಶ್ಟ್ ಕೊಡುತ್ತೆ ಅಡಿಗೆ ಪಲ್ಲೆ ಏನೇ ಆಗಲಿ ಒಂದು ಮಸಾಲೆ ಐಟಮ್ ಜವಾರಿ ತಂದಾಗ ಮಿಕ್ಸರ್ಗೆ ಹಾಕಿ ಒಂದು ಇಲ್ಲ ಕುಟ್ಟಿ ಏನೋ ಮಾಡಿ ಒಂದಿಷ್ಟ್ ಉದ್ರಸ್ಬಿಟ್ವಿ ಅಂದ್ರೆ ಅದರ ಘಮ್ ಅನ್ನಂಗೆ ವಾಸ್ನಿನೇ ಅರ್ಧ ಹೊಟ್ಟಿ ತುಂಬಿಡ್ತೈತೆ ಆ ಥರ ಬರ್ತಾವೆ ಮೂಲಿಕೆಗಳು ಅಂದ್ರೆ ಬಹಳ ಭಾಳ ಅಂದ್ರೆ ಭಾಳ ಇದು ಇರ್ತೈತಿ ಎಲ್ಲವೂ ಮೂಲಿಕೆಯೂ ಒಂದೊಂಥರ ಇದಿರ್ತತಿ ಅದರ ಬಗ್ಗೆ ಹೇಳ್ಕೊತ ಹೋದ್ರೆ ಟೈಮ್ ಇದಾಗಂಗಿಲ್ಲ ನಮಗೆ ಇರಲಿ ಆದಷ್ಟು ಇಷ್ಟ್ರಗನೇ ನೋಡೋಣಂತ ಒಟ್ಟು ಎಲ್ಲನೂ ಬಳಸ್ತೀವಿ ಯಾವುದೂ ಇದ್ರದು ಅಂತಿಲ್ಲ ಎಲ್ಲ ಮೂಲಿಕೆಗಳನ್ನೂ ನೋಡ್ತೀವಿ ಎಲ್ಲ ಮೂಲಿಕೆಗಳನ್ನೂ ಇದು ಮಾಡ್ತೀವಿ ಎಲ್ಲನೂ ಬಳಸ್ತೀವಿ ಹಂಗಿದ್ರೆ ಹಾಗೂ ಇರ್ತೀವಿ ಹಿಂಗಿದ್ರೆ ಹೀಗೂ ಇರ್ತೀವಿ ಟೈಮ್ ಹೆಂಗ್ ಬರುತ್ತೊ ಹಂಗೆ ಇರ್ಬೇಕ್ ನಾವು ಅದೇ ಬೇಕು ಇದೇ ಬೇಕು ಅಂದು ಕೂತ್ರೆ ಆಗೋಂಗಿಲ್ಲ ಇಂಟ್ ಕಾಲಮಾನ್ದಾಗ ಯಾವುದಿರ್ತತಿ ಇದ್ದರಾಗ ತಿಂದು ಉಣ್ಣೋದು ಈಗ ಜನಸಂಖ್ಯೆ ಭಾಳ ಆಗೈತಿ ಅದನ್ನೆಲ್ಲ ಯೋಚನೆ ಮಾಡ್ಕೊತ ಇದರಾಗ ತಿನ್ನೋ ಸುಖ ಅಷ್ಟೇ